ಹಲೋ ಹಾಂ ಹೌದ್ ರೀ ನೀವು ಯಾರು ರೀ ಎಲ್ಲಿಂದ ಮಾತಾಡತ್ತೀರಿ ಹಾಂ ರೀ ಹಾಂ ರೀ ಹಾಂ ಹಾಂ ಹಾಂ ರೀ ಇವಾಗ ರೀ ಇವಾಗ ಆಲ್ರೆಡಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ಯದ ರೀ ಹನ್ನೆರಡನೆ ಬ್ಯಾಚ್ ಸ್ಟಾರ್ಟ್ ಆಗ್ಯದ ರೀ ನಿಮ್ದು ಇವಾಗ ಯಾಕಂದರೆ ಅರ್ಧ ಈಗ ಆಲ್ರೆಡಿ ಮುಗ್ದದ ರೀ ಬ್ಯಾಚಿಂದು ಇನ್ನು ಇನ್ನು ಒಂದು ತಿಂಗ್ಳು ಬಿಟ್ಟು ಇನ್ನೊಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡತ್ತಿವ್ರೀ ಇದೆ ತಿಂಗ್ಳು ಹಾಂ ಆ ಬ್ಯಾಚಿಗೆ ಜಾಯ್ನ್ ಆಗ್ಬೋದು ರೀ ನಿಮ್ಗೆ ಯಾವ ಯಾವ ಥರದ್ ಈವಾಗ್ ನೋಡ್ರಿ ಉತ್ತರ ಕರ್ನಾಟ್ಕ ಒಳಗೆ ಬೇರೆ ಬೇರೆ ಡಾನ್ಸ ಟೈಪ್ ಬರ್ತಾವೆ ರೀ ಮತ್ತು ಕರಾವಳಿ ಸೈಡ್ ಹೋದೆ ಅಲ್ಲಿ ಬೇರೆ ಜನಪದ ನೃತ್ಯನೇ ಅವು ಬೇರೆ ಇರ್ತಾವೆ ರೀ ಮತ್ತು ಅವು ಬೇರೆ ಬೇರೆ ಕಡೆ ಒನ್ನೊಂದು ಬೇರೆ ನಿಮ್ಗೆ ಯಾವ ತರ್ದಾಗ ಇಷ್ಟು ಐತ್ರಿ ಡಾನ್ಸ ಯಕ್ಷಗಾನ ರೀ ಅದೂ ಜನಪದ ನೃತ್ಯದಾಗ್ ಬರೋಂಗಿಲ್ ರೀ ಯಕ್ಷಗಾನ ಹೌದ್ ರೀ ಅಂದರೆ ನೀವೂ ಯಾವ ಟೈಮಿಗೆ ಅಂದ್ರೆ ಈ ಅಡ್ಮಿಶನ್ ಅಂತೂ ತಗೋಬೇಕಾತಿತ್ರಿ ಮೊದಲೆಲ್ಲ ಅಪ್ಲಿಕೇಶನ್ ಅದು ಪ್ರೊಸೀಜರ್ ಐತ್ ರೀ ಫಿಲ್ ಮಾಡೋದು ಹಾಂ ರೀ ನಾವು ಇವಾಗ ಇವಾಗ ಐದು ಸಾವಿರ ತಗೊಳೋಕತ್ತೀವ್ರಿ ಪರ್ ಮಂತ್ ಇಲ್ಲಿ ರೀ ಇವಾಗ ತಗೋಣ್ ಪ್ರೆಸೆಂಟಾಗಿ ತಗೋಳೋಕತ್ತಿದ್ದೆ ಐದು ಸಾವಿರ ತಗೋಳೋಕತ್ತಿವ್ ರೀ ಒನ್ನೊಂದು ಸ್ಟೂಡೆಂಟಿಗೆ ಇವಾಗ ನೋಡ್ರಿ ನೆಕ್ಸ್ಟ್ ಬ್ಯಾಚ್ ಇಂದ ಸ್ಟುಡೆಂಟ್ ಜಾಸ್ತಿ ಆಗ್ಯಾರ್ ರೀ ನಮ್ಮ ಕ್ಲಾಸ್ ಒಳಗೆ ಜಾಸ್ತಿ ಜಾಸ್ತಿ ಜನ ಆದರೆ ಮತ್ತು ಎಲ್ಲರಿಗೂ ಅದಕ್ಕೆ ರೇಟ್ ಜಾಸ್ತಿ ಆಗ್ಯದೆ ರೀ ಇವಾಗ ಏನು ಫೀಸ್ ಅದು ನೋಡ್ರಿ ಕ್ಲಾಸ್ಸಿನ ಫೀಸ್ ಜಾಸ್ತಿ ಆಗ್ಯದ ರೀ ಇವು ಆರು ಸಾವಿರ ಐದ್ನೂರು ಮಾಡಿದೇವು ರೀ ಈ ಸಲಿ ನಾವು ಯಾಕಂದರೆ ನಿಮಗೆ ಡಾನ್ಸ್ ಕಲ್ಸೋದ್ ಬರೀ ನಾವು ಕಲ್ಸೋದ್ ಅಷ್ಟೇ ಅಲ್ಲ ರೀ ಇನ್ಸ್ಟ್ರುಮೆಂಟ್ಸ್ ಎಲ್ಲ ತರಬೇಕು ಮತ್ತು ಅವೆಲ್ಲ ಸೌಂಡ್ ಬಾಕ್ಸ್ ಅವೆಲ್ಲ ಮತ್ತು ಹಾಡೋವ್ರನ್ನೆಲ್ಲ ಕರ್ಕೋಂಬರ್ಬೆಕು ರೀ ಇನ್ನು ಮುಂದೆ ಎಲ್ಲ ನೀಟಾಗಿ ಕಲಿಬೇಕು ಅಲ್ಲಿ ರೀ ಎಲ್ಲ ಸ್ಟುಡೆಂಟ್ಸ್ ಕೂಡ ಆಗ ರೀ ಅಂದರೆ ನಮ್ಮ ಕ್ಲಾಸ್ ಇಂದ ನೋಡ್ರಿ ಇನ್ನುವರೆಗೆ ಆದರೆ ಎಲ್ಲರೂ ಇಡೀ ಸ್ಟೇಟ್ ಲೆವೆಲ್ ಒಳಗೆ ಐದು ಸ್ಟುಡೆಂಟ್ಸ್ ಗೋಲ್ಡ್ ಮೆಡಲ್ ಗೆದ್ದಾರಿ ಫೋಕ್ ಡಾನ್ಸ್ ಒಳಗೆ ನಮ್ಮ ಕ್ಲಾಸ್ಲಿಂತ ಕಲ್ತು ಹೋದ ಹುಡುಗ್ರು ರೀ ಹಾಂ ಇವಾಗಂದ್ರೆ ಇವಾಗ ನೋಡ್ರಿ ನೀವು ಎಲ್ಲೆರ ಈ ಪ್ರೋಗ್ರಾಮ್ ಮಾಡಿದ್ವಿ ರೀ ನಿಮ್ಮ ಕಾಲೇಜ್ ಕಡೆಲಿಂದ ಆಗಲಿ ನಿಮ್ಮ ಸ್ಕೂಲ್ ಕಡೆಲಿಂದ ಆಗಲಿ ಎಲ್ಲರು ಪ್ರೋಗ್ರಾಮ್ ಮಾಡಿದಿರಂತ ತಿಳ್ಕೋ ರೀ ಅಲ್ಲಿ ಜನಪದ ನೃತ್ಯಗಳ್ ಅಂತಂತಂದರೆ ಅಲ್ಲಿ ಇವಾಗ ಸಾಂಗ್ ಭಾಗ್ಯದ ಬಳೆಗಾರ ಈ ಥರ ಸಾಂಗ್ ಬೇಕಿತ್ತಪ್ಪಾ ನಿಮ್ಗೆ ಅಂತಂದ್ರೆ ನಿಮ್ಗೆ ಗೊತ್ತಿರೋಲ್ಲ ಯಾವ್ಯಾವ ಸ್ಟೆಪ್ಸ್ ಹೆಂಗೆ ಹಾಕಬೇಕು ಏನು ಆಗಬೇಕು ಆ ಹಾಡಿಗೆ ಅಂತೇಳಿ ಹಾಂ ಆ ಹಾಡಿಗೆ ಹಾಕ್ಲಿಕೆ ನಾವು ಎಲ್ಲ ಸ್ಟೆಪ್ಸ್ ಎಲ್ಲ ಕಲ್ಸಿ ಕೊಡ್ತೇವ್ರಿ ನಿಮ್ಮ ನೀಟಾಗೆಲ್ಲ ಪ್ರೊಫೆಷನಲ್ ಹಾಂ ರೀ ಹಾಂ ರೀ ಹಾಂ ರೀ ನಿಮ್ಗೆ ಪರ್ಮ್ನೆಂಟ್ ಆ ಕಡೆ ಬೇಕಂದ ಅದಕೊಂದು ರೇಟಿಂಗ್ ಬೇರೆ ಆಯ್ತದ್ ರೀ ಮತ್ತು ಇವಾಗ ನಿಮ್ಮ ಒಂದೇ ದಿನಕ್ಕೆ ಬಾಡಿಗೆ ಬೇಕಾಗಿತ್ತಂದ್ರೆ ಅದಕ್ಕೊಂದು ರೇಟಿಂಗ್ ಬೇರೆ ಇರ್ತದ್ ರೀ ಹಾಂ ಹಾಂ ಆಯ್ತು ಆಯ್ತು ಸರಿ ತಗೋ ರೀ ಹಾಂ